ಚಿಕ್ಕಂದಿನಲ್ಲಿ ದಾಸರ ಪದಗಳು ಭಕ್ತಿಗೀತೆಗಳು ಭಾವಗೀತೆ ಈ ಥರದ ಪದಗಳನ್ನು ಹೆಚ್ಚಾಗಿ ಆರಿಸ್ಕೊಡ್ತಾಯಿದ್ದೆ ಸೊ ಅದರ ಬಗ್ಗೆ ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ ಈ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಚಲನಚಿತ್ರಗೀತೆಗಳು ಅದರಲ್ಲೂ ನನ್ನ ವಾಯ್ಸಿಗೆ ಸೂಟ್ ಆಗುವಂಥ ಜಾನರ್ ಲೈಕ್ ಪಾಥೋ ಸಾಂಗ್ ವಾಯ್ಸ್ಗೆ ಹೆಚ್ಚು ಸೂಟ್ ಆಗುತ್ತೆ ಅಂದ್ಕೊಳ್ತೀನಿ ಸೊ ಅದಕ್ಕೆ ಅದ್ರ ಬಗ್ಗೆ ಆ ಥರದ ಸಾಂಗ್ಗಳನ್ನು ಹೆಚ್ಚಾಗಿ ಸೆಲೆಕ್ಟ್ ಮಾಡ್ಕೊಳ್ತೀನಿ ಮತ್ತೆ ಆ ಅದನ್ನು ಈ ಈಗ ಆನ್ಲೈನ್ ಫ್ಲಾಟ್ಫಾರ್ಮ್ ಲೈಕ್ ಸ್ಮ್ಯೂಲ್ ಸ್ಟಾರ್ ಮೇಕರ್ ಅಂದ್ಕೊಂಡು ಕೆಲವು ಆ್ಯಪ್ಗಳಿವೆ ಅದರಲ್ಲಿ ನಿಮಗೆ ಅದ್ರದ್ದು ಕ್ಯಾರೋಕೆ ಸಿಗುತ್ತೆ ಆ ಕ್ಯಾರೋಕೆ ಅನ್ನು ಇಟ್ಕೊಂಡು ಸಾಂಗ್ಗಳನ್ನು ರೆಕಾರ್ಡ್ ಮಾಡಿ ಮಡ್ಕೊಳ್ತೀನಿ ಸೊ ವಾಯ್ಸ್ ಕ್ಲಾರಿಟಿನು ಚೆನ್ನಾಗಿ ಇರುತ್ತೆ ಸೊ ಅದರದ್ದು ಕೇಳುವವರಿಗೂ ಅದು ಇಷ್ಟ ಆಗುತ್ತೆ